ಹಾಂ ಸರ್ ಹಾಂ ಗೋಲ್ಡನ್ ಮ್ಯಾನೇಜರಾ ನೀವು ಹಾಂ ಏನಿಲ್ಲ ನಾವು ಒನ್ಸ್ ಮೊದಲು ನಿಮ್ಮ ಅಂಗಡೀಲೇ ಚಿನ್ನ ಮಡಗಿದ್ವಿ ಬ್ಯಾಂಕಲ್ಲಿ ಚಿನ್ನ ಮಡಗಿದ್ವಿ ಸೊ ಇವಾಗ ನಮ್ಮ ತಾಯಿಗೆ ಆರ್ಟ್ ಆಪ್ರೇಶನ್ ಮಾಡಿಸ್ಬೇಕಿತ್ತು ಅದಕ್ಕೆ ಒಂದು ಲಕ್ಷ ಬೇಕಿತ್ತು ನಮ್ಮ ಹತ್ರ ಹದಿನೈದು ಗ್ರಾಮ್ಸಾ ಏನೋ ಐತೆ ಚಿನ್ನ ಸೊ ಅದು ಮಡಿಕ್ಕೊಂಡು ನಮಗೆ ಒಂದು ಲಕ್ಷ ಲೋನ್ ಕೊಡಿ ಸರ್ ಹೌದು ಸರ್

ನಾವು ತುಂಬ ಅಂತಂದರೆ ಸ್ವಲ್ಪ ದಿನ ಹಿಂದೇನೆ ಮಡಗ್ಬಿಟ್ಟು ಮತ್ತೆ ಬಿಡಿಸ್ಕೊಂಡಿದಿವಿ ಹಾಂ ನಿಮ್ಮ ಬ್ಯಾಂಕಲ್ಲೇ ಮಡುಗ್ಬಿಟ್ಟು ಬಿಡಿಸ್ಕೊಂಡಿರೋದು ಸರ್ ಹೌದು ಸರ್ ನಮ್ಮ ತಾಯಿಗೆ ಆರ್ಟ್ ಆಪ್ರೇಶನ್ ಮಾಡಿಸ್ಬೇಕಿತ್ತು ಅದಕ್ಕೋಸ್ಕರ ಒಂದು ಲಕ್ಷ ಅವಶ್ಯಕತೆ ಇದೆ ಅದಕ್ಕೆ ಇವಾಗ ಹದಿನೈದು ಗ್ರಾಮ್ಸ್ ಇದೆ ಸರ್ ಅದು ಅಂತಂದರೆ ಹಾಂ ಹ್ಞೂ

ಇಲ್ಲ ಸರ್ ನನ್ಗೆ ಒಂದು ಲಕ್ಷನೇ ಬೇಕಿತ್ತು ಯಾಕಂದರೆ ನಮ್ಮ ತಾಯಿಗೆ ತುಂಬ ಸೀರಿಯಸ್ ಆಗಿದೆ ಸೊ ಅದಕ್ಕಾಗಿ ನಾನು

ಹೌದಾ ಸರ್ ಇಲ್ಲ ಅಂದರೆ ಅಷ್ಟೇ ಇರೋದು ಈಗ ದುಡ್ಡಿನ ಅವಶ್ಯಕತೆ ತುಂಬ ಇದೆ ನಮ್ಮ ತಾಯಿಗೆ ಆಪ್ರೇಶನ್ ಮಾಡಿಸ್ಲೇಬೇಕು ಅದಕ್ಕಾಗೇ ನಾನು ಗೋಲ್ಡ್ ಮಡ್ಗೋಣ ಹೋ ಸರಿ ಸರ್